ಹಾಂ ಹಲೋ ಸರ್ ನಮಸ್ತೆ ಹಾಂ ಸರ್ ನಮಸ್ತೆ ನಾನು ಉಡುಪಿ ಜಿಲ್ಲೆಯಲ್ಲಿ ಟೂರಿಸು ಟೂರಿಸ್ಟ್ ಪ್ಲೇಸ ಅಂದರೆ ಪ್ರಾಣಿ ಸಂಗ್ರಹಾಲಯ ಆ ಥರ ವೆರೈಟಿ ಬೇರೆ ಬೇರೆ ರೀತಿಯ ಪ್ರಾಣಿಗಳು ಹಾಗೆ ನೋಡಲಿಕ್ಕೆ ಹಾಂ ಅಂತ ಇದೆ ಸರ್ ಆ ಥರ ಎಲ್ಲಿ ನಾವು ಭೇಟಿ ಕೊಡ್ಬೌದು ಸರ್ ಪ್ರವಾಸಿ ತಾಣ ಹಾಂ ನಾ ಬರೋದು ಉಡುಪಿಯಿಂದ

ಹಾಂ ನಾವು ಒಂದು ಹತ್ತು ಜನ ಇರ್ತೇವೆ ಸರ್ ನಾ ಒಂದು ಕ್ಯಾಬ್ ಇದು ಮಾಡಿಯೇ ಬರುದು ನಾವು ಹೌದು ಹಾಂ ಹಾಂ ಹಾಂ ಹಾಂ ಹಾಂ

ಅಲ್ಲಿ ಸಹ ಇರ್ತದಾ ಹಾಂ ಹಾಂ ಹಲೋ

ಹೌದಾ

ಹಾಂ ಅದು ಮತ್ತೆ ರಿಟರ್ನ್ ಬರ್ಬೇಕು ಹಾಂ ಹಾಂ ಹಾಂ ಹಾಂ ಓಕೆ ಸರ್ ಅಂದರೆ ಪರ್ಟಿಕ್ಯೂಲರ್ ಪ್ರಾಣಿಗಳನ್ನೇ ನೋಡುದು ಅಂತಂದರೆ ನಾವು

ಹಾಂ ಫುಲ್ಲು ಹಾಂ ಹೌದಾ ಸರ್ ಹಾಂ ಹಾಂ ಅದು ನಾವು ಡೈರೆಕ್ಟು ಪಿಲಿಕುಳ ಹೋಗೋದು ಒಳ್ಳೆಯದಾ ಅಂತ ಅದು ನಮಗೆ ಜಸ್ಟ ವೆರೈಟಿ ಆದ ಪ್ರಾಣಿಗಳನ್ನು ನೋಡ್ಲಿಕ್ಕೆ ನಮ್ಗೆ ಜಾಸ್ತಿ ಇದು ಇದೆ ಎಲ್ಲರು ಸಹ ಹಾಗೆ ಹೇಳ್ತಾ ಓಕ್ ಆಯ್ತು ಆಯಿತು ಓಕೆ